ನನ್ನ ಹೆಸರು ರಿತಿಕಾ ನಾನು ಆರ್ಡರ್ ಮಾಡಿದ್ದನ್ನು ನಾನು ಇನ್ನು ಸ್ವೀಕರಿಸಿಲ್ಲ ಆದರೆ ನನಗೆ ಸ್ವೀಕರಿಸಿದ್ದೀರಿ ಎಂದು ಬಂದಿದೆ ಇದಕ್ಕೆ ನಾನೇನು ಮಾಡುವುದು ನಾನು ಆರ್ಡ್ರ್ ಮಾಡಿ ತುಂಬ ಸಮಯ ಆಯಿತು ಆದರೆ ನಾನಿನ್ನು ನನ್ನ ಆರ್ಡರನ್ನು ಸ್ವೀಕರಿಸಿಲ್ಲ ಆದರೆ ನನಗೆ ಇಲ್ಲಿ ಒಂದು ಸಂದೇಶ ಬಂದಿದೆ ನಾನು ಆರ್ಡ್ರನ್ನು ಸ್ವೀಕರಿಸಿದ್ದೇನೆ ಎಂದು ಈ ಥರ ಆದರೆ ನಮಗೆ ತೊಂದರೆಯಲ್ಲಾ ಮೊದಲೇ ನನಗೆ ತುಂಬ ತಡವಾಗಿದೆ ನಾನಿನ್ನು ಆರ್ಡರ್ ಮಾಡಿದ್ದು ನಾನು ಇನ್ನು ಬಂದಿಲ್ಲ ಅವರೆಲ್ಲಿದ್ದಾರೆ ಎಂದು ಗೊತ್ತಿಲ್ಲ ಮತ್ತು ಅವರು ಕಾಲ್ ಮಾಡಿ ಇನ್ನು ಬರ್ತಿದ್ದಾರೆ ಅಂತ ಹೇಳ್ತಿದಾರೆ ಆದರೆ ಇನ್ನು ಒಂದು ಗಂಟೆಯಾದರು ಬಂದಿಲ್ಲ ಆದರೆ ನನಗೆ ಈ ಥರ ಸಂದೇಶ ಬಂದರೆ ನೀವು ಅದನ್ನು ಸ್ವಲ್ಪ ನೋಡಿ ನಾನು ಒಂದೊಂದ್ಸತಿ ನಾನು ದೂರ ಇದ್ದು ನನ್ನ ತಂದೆ ತಾಯಿಗೆ ನಾನು ಆರ್ಡ್ರ್ ಮಾಡಿದರೆ ಆವಾಗಲೂ ಅವ್ರು ಈ ಥರ ಬಂದರೆ ನಾನೇನು ಮಾಡೋದು ನಾನು ದೂರ ಇರ್ತಿನಿ ಅವ್ರಿಗೆ ಗೊತ್ತು ಆಗೋಲ್ಲ ಅದಕ್ಕೆ ನೀವಿದನ್ನು ನೋಡಿ ನಾನಿನ್ನು ಎಷ್ಟು ಹೊತ್ತು ಕಾಯಬೇಕು ನಾನಿನ್ನು ಆರ್ಡರ್ ಮಾಡಿದ್ದಿನ್ನು ಬಂದಿಲ್ಲ ನನಗೆ ಹೊರಗಡೆ ಹೋಗೋದುಂಟು ನನಗೆ ಕೆಲಸ ಇದೆ